ನಮಸ್ ನಮಸ್ತೆ ಮ್ಯಾಡಮ್ ನಮ್ಮೂರಲ್ಲಿ ಜೋಗಿಮಟ್ಟಿ ಇದೆ ಆಡು ಮಲ್ಲೇಶ್ವರ ಇದೆ ಚಂದ್ರವಳ್ಳಿ ಇದೆ ವಿ ವಿ ಎಸ್ ಇದೆ ಇನ್ನೂ ಸುಮಾರು ಪ್ಲೇಸ್ಗಳಿದೆ ಅದು ಪರಿಸರ ಇದೆ ಸುತ್ತ ಗಿಡ ಮರ ಪ್ರಾಣಿಗಳು ಇಷ್ಟೆಲ್ಲ ಇದೆ ಆಂ ಹೌದು ಮೇಡಮ್ ಹೌದು ಹೌದು ಆಡು ಮಲ್ಲೇಶ್ವರ ಅಂತ ಅಲ್ಲೆಲ್ಲ ಪ್ರಾಣಿಗಳನ್ನ ಸಂಗ್ರಹ ಮಾಡಿ ಇಟ್ಟಿದಾರೆ ಆಂ ಮೇಡಮ್ ಬೆಳಿಗ್ಗೆ ಟೆನ್ ತರ್ಟಿಯಿಂದ ಸಂಜೆ ಐದೂವರೆವರೆಗೂ ಇರುತ್ತೆ ಆಂ ಇಲ್ಲಿ ಮುಖ್ಯ ಬೆಳೆ ಮೇಡಮ್ ಅದು ತೆಂಗಿನಮರ ಅದರಿಂದನೇ ಆಂ ರೈತರೆಲ್ಲ ಜಾಸ್ತಿ ಅದೇ ಬೆಳೀತಿರದು ನಮ್ಮ ಕಡೆಯಲ್ಲ ಎ ನೀರು ಎಳ್ನೀರಂತು ತುಂಬ ಸ್ವೀಟ್ ಇರುತ್ತೆ ಸರ್ ನೀವು ಹೋಗ್ಬೇಕಾರೆ ಒಂದು ಸಾರಿ ಕುಡ್ಕೊಂಡು ಹೋಗಿ ನಮ್ಮದೇ ತೋಟ ಇದೆ ಹೌದು ಇಲ್ಲೇ ಆಡು ಮಲ್ಲೇಶ್ವರಕ್ಕೆ ಹೋಗೋ ರೋಡಲ್ಲೇ ಇದೆ ನೀವು ಝೂ ನೋಡ್ಕೊಂಡು ಹಾಗೇ ಬಂದರೆ ಬೇಕಾರೆ ಅಲ್ಲಿ ನಮ್ಮೋವ್ರೆ ಇರ್ತಾರೆ ಕೀಳ್ಸಿ ಕೊಡ್ತೀವಿ ಕುಡೀರಿ ಹೌದು ಮೇಡಮ್ ಹೌದು ಹೌದು ಮೇಡಮ್ ಹೌದು ಹೌದು ಮೇಡಮ್ ಹೌದು ಇಲ್ಲಿ ದುರ್ಗ ಏನಿದೆ ಇಲ್ಲೆಲ್ಲ ನಮ್ಮದೇ ಇದೆ ಇನ್ನು ಮಿಕ್ಕಿದ್ದೆಲ್ಲ ಆ ಕಡೆ ಆ ಕಡೆ ಒಂದೊಂದು ಏರಿಯಾಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರಿ ಮೇಡಮ್ ಸರಿ ಬನ್ನಿರಿ ಹೋಗೋಣ